ನನಗೆ ಬರೆಯುವುದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಮತ್ತು ನಾನು ಯಾವುದಾದರೂ ತಂತ್ರಗಳನ್ನು ಬಳಸುವುದಿಲ್ಲ ಪೆನ್ ಆಗಿರ್ಬೋದು ಪೆನ್ಸಿಲಲ್ಲಿ ಆಗಿರ್ಬೋದು ಯಾವುದಾದ್ರಲ್ಲಾದ್ರೂ ಕೊಟ್ಟರೆ ನಾನು ತುಂಬಾ ಚೆನ್ನಾಗಿ ಬರಿಯುತ್ತೇನೆ ಮತ್ತು ಯಾರದಾದರು ಬಗ್ಗೆ ಬರಿಬೇಕು ಅಂದಷ್ಟೆ ತುಂಬಾ ಚೆನ್ನಾಗಿ ಬರಿತೀನಿ ಮತ್ತು ಮಹಾತ್ಮ ಗಾಂಧಿಯವ್ರ ಬಗ್ಗೆ ಬರಿತೀನಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಯಾವುದಾದರು ಸಾಧನೆ ಮಾಡಿರುವಂತಹ ವ್ಯಕ್ತಿಗಳ ಬಗ್ಗೆ ಬರೆಯೋದು ಅಂದರೆ ನನಗೆ ತುಂಬಾ ಇಷ್ಟ ಮತ್ತು ನನ್ನನ್ನು ಪ್ರೇರೇಪಿಸುವುದು ತುಂಬಾ ಇಷ್ಟ ನನ್ನನ್ನು ಸಪೋರ್ಟ್ ಮಾಡೋರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ